ಹಲೋ ಇದು ಆನ್ಲೈನ್ ಸ್ಟೋರ್ನವ್ರು ಅಲ್ಲವಾ ನಾವು ಒಂದು ನಿಮ್ಮ ಹತ್ರ ಕ್ರಮ ಕ್ಯಮರವನ್ನು ಬುಕ್ ಮಾಡಿದ್ದೇವೆ ಆ ಕ್ಯಮರ ವಾರೆಂಟಿ ಕವರೇಜಿನ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆ ವಾರೆಂಟಿ ಕವರೇಜು ಅದಕ್ಕೆ ಉಂಟೋ ಇಲ್ಲವೋ ಅದರ ಆರ್ಡರ್ ಮುಖಾಂತರ ನೀವು ಕ್ಯಮರಾವನ್ನು ಕಳಿಸಿಕೊಡುವಾಗ ನೀವು ಅದರ ವಾರಂಟಿ ಕವರೇಜನ್ನು ಕಳಿಸಿಕೊಡುತ್ತೀರಾ ಅಂತ ವಿಚಾರಿಸಿ ಖಚಿತಪಡಿಸಿಕೊಳ್ಲಿಕ್ಕೆ ನಾನು ನಿಮ್ಮ ಹತ್ತಿರ ಕೇಳಿದ್ದೇನೆ